ಹಲೋ ಹಾಂ ಏನು ರೀ ನಿಮ್ದು ಯಾವ್ದು ಐತೆ ಮಾರ್ಕೇಟ್ ಅಂಗಡಿ ಹೌದ್ ರೀ ಹಾಂ ಯಾವ ಥರ ವೆರೈಟಿ ಐತೆ ರೀ ಇದು ಪ್ಯಾಡ್ ಬೇಕಾಗಿತ್ತು ರೀ

ಹ್ಞೂ

ಹೌದು ರಿ ಹೌದ್ ರೀ ಎಂಟರದ್ದಾ ಆರು ಇರೋದ್ ಎಷ್ಟು ರೇಟ್ ರೀ ಏಯ್ಟ್ ಇರೋದು ಎಷ್ಟು ರೇಟ್ ರೀ ಹ್ಞೂ ಹ್ಞೂ ರೀ

ಹೌದು ರಿ ಹೌದ್ ಹಾಂ ಹಾಂ

ಹೌದ್ ರೀ ಹ್ಞೂ ಹೌದು ರೀ

ಹಾಂ ಹಾಂ

ಹ್ಞೂ ರೀ ಅವು ಉಳ್ದ ವಿಶ್ಪಾರ್ರೂ ಎನ್ನು ಬೇರೆ ಬೇರೆ ಬಂದಾವಲ್ಲ ರಿ ಅದಕ್ಕಿಂತ ಚೆನ್ನಾಗೇನು ರೀ ನಿಮ್ದು

ಹ್ಞೂ ರೀ

ಹಾಂ ಹಾಂ ಸ್ಮೆಲ್ ಗಿಲ್ ಏನೂ ಬರಲ್ಲ ಏನು ರೀ ಹ್ಞೂ ಹಾಂ ಹ್ಞೂ ಹ್ಞೂ ಹೋಕೆ

ಹೌದು ರೀ ಸೇಪು ಓ ಹಾಂ ಹ್ಞೂ ರೀ ಓಪ್ನಿಂಗ್ ಇದ್ದಾಗ ಬಂದಿದ್ನ ರೀ ಆಮೇಲೆ ಒಂದು ಎರಡು ಸಲ ನಿಮ್ಮ ಮನೆಯಲ್ಲೇ ತೊಗೊಂಡು ಬಂದ್ನಲ್ಲ ರೀ ಹ್ಞೂ ಹಾಂ ಆ ಶಾಪಿಗೆ ಬಂದು ನಿಮ್ಮ ಮನೆಯಾಗ ತೊಗೊಂಡಿದ್ದೆ ರೀ ಆಮೇಲೆ ನಂದು ಯಾಕೋ ಈಗ ಸ್ವಲ್ಪ ಕರೆಕ್ಟಾಗಿ ಆಗ್ತಾ ಇಲ್ಲ ಹಿಂಗಾಗಿ ಬಂದಿಲ್ಲ ರೀ ನಿಮ್ಮಲ್ಲೇ ತೊಗೊಂಡಿದ್ದು ಚೆನ್ನಾಗಿ ಅನ್ಸೈತೆ ರೀ ಮನೆಗೆ ಬಂದಾಗ ಒಂದು ಸಲ ಹೇಳಿದ್ರಲ್ಲ ಹಾಂ ಯೂಸ್ ಮಾಡಿದ್ದೆ ರೀ ಚೆನ್ನಾಗಿ ಆಗೈತಿ ಹಾಂ ಇನ್ನೂ ಹೇಳಿದೆ ನಾನೊಂದು ಇಷ್ಟು ಮಂದಿಗೆ ಈ ಥರ ಅಂತೇಳಿ ಬಟ ನಿಮ್ಮದು ಯೂಸ್ ಮಾಡಿದರೆ ಚೆನ್ನಾಗಲ್ಲ ರೀ ಮುಂದೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ ಹ್ಞೂ ಹ್ಞೂ ಹ್ಞೂ ಹೋಕೆ ರಿ ಹ್ಞೂ ಓಕೆ ಓಕೆ ಬಾಯ್